ನಮ್ಮ ಮನೆಯಲ್ಲಿ ಔಷಧೀಯ ಸಸ್ಯಗಳನ್ನು ಬೆಳೆಸ್ತೀವಿ ಅದರಲ್ಲಿ ಒಂದು ಮುಖ್ಯವಾಗಿ ತುಳಸಿ ಆಮೇಲೆ ಈ ಒಂದೆಲಗ ಆಮೇಲೆ ದೊಡ್ಡಪತ್ರೆ ಹಾಗೂ ವೀಳ್ಯದೆಲೆ ಕೂಡ ಬೆಳೆಸ್ತೇವೆ ಅನಂತರ ನಾವು ತುಳಸಿ ಅತಿ ಹೆಚ್ಚಿನ ಔಷಧಿಕರ ಗುಣವನ್ನು ಹೊಂದಿರ್ತದೆ ಆದ್ದರಿಂದ ತುಳಸಿಯಲ್ಲಿ ತುಂಬ ಮನೆಮದ್ದನ್ನು ತಯಾರಿಸ್ಬೋದು ನಾವು ನಿಜವಾಗಿ ಈಗ ಒಂದು ಕೆಮ್ಮು ಅಥವಾ ಶೀತಕ್ಕೆ ನಾವು ಜ ಬಳಸುವುದಾದ್ರೆ ಈ ತುಳಸಿಯಿಂದ ನಮಗೆ ಜಾಸ್ತಿಯಾಗಿ ಇದು ಏನು ತುಳಸಿ ಆಮೇಲೆ ಈ ಬೆಲ್ಲ ಆಮೇಲೆ ಕಾಳುಮೆಣಸು ಹಾಗೇ ಮತ್ತು ಈರುಳ್ಳಿ ಇದನ್ನೆಲ್ಲ ಉಪಯೋಗಿಸಿ ಒಂದು ಕಷಾಯ ತಯಾರು ಮಾಡಿಸೋದ್ರಿಂದ ತಯಾರು ಮಾಡುವುದ್ರಿಂದ ಅದನ್ನು ನಮ್ಮ ಈ ಕೆಮ್ಮಿಗೆ ಅತಿ ಉಪಯುಕ್ತವಾದ ಇದು ಮನೆಮದ್ದಾಗಿರ್ತದೆ ತುಳಸಿಯಿಂದ ಅತಿ ಉಪಯುಕ್ತ ತುಳಸಿ ಸಸಿಗಳನ್ನು ನೆಡೋದ್ರಿಂದ ತುಂಬ ತುಳಸಿ ಗಿಡ ನೆಟ್ಟರೆ ಅದರ ಗಾಳಿಯು ಕೂಡ ನಮ್ಮ ಉಸಿರಾಟಕ್ಕೆ ಒಂದು ಒಳ್ಳೆಯ ಉಪಯುಕ್ತವಾದ ಆಮ್ಲಜನಕವನ್ನು ಒಂದು ಔಷಧೀಯ ಗುಣವನ್ನು ಬಿಡುಗಡೆ ಮಾಡುವುದರಿಂದ ಅದು ಕೂಡ ನಮ್ಮ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ಬೋದು ಹಾಗೇ ತುಳಸಿ ಮತ್ತು ಒಂದೆಲಗ ಒಂದೆಲಗ ಕೂಡ ಹಾಗೆ ನಮ್ಮ ನೆನಪಿನ ಶಕ್ತಿಯನು ಹೆಚ್ಚಿಸುವಂತಹ ಸಸ್ಯ ಅದರದ್ದು ಯಾವಾಗಲು ನಾವು ದಿವಸ ಮಕ್ಕಳಿಗೆ ಆಗಲಿ ದೊಡ್ಡವರಿಗಾಗ್ಲಿ ಅದು ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅದರಿಂದ ಒಂದು ಎಲೆಯನ್ನು ನಾವು ತಿನ್ನುವುದರಿಂದ ನಮ್ಮ ಜ್ಞಾಪನ ಶಕ್ತಿಯನ್ನು ಹೆಚ್ಚು ಹೆಚ್ಚು ಮಾಡಿಸಿಕೊಳ್ಬೋದಂತ ಹಿರಿಯರು ಹೇಳ್ತಾರೆ ಅದು ನಿಜವಾಗಿ ಹೌದು ನಾವು ನಮ್ಮ ಹಳ್ಳಿಯಲ್ಲಿ ಈ ಒಂದೆಲಗವನ್ನು ಯಾವಾಗಲು ಈ ಚಟ್ನಿ ಚಟ್ನಿ ಮಾಡಿ ತಿಂತೇವೆ ಅದರಿಂದ ಸಹ ಅತಿ ಹೆಚ್ಚು ಉಪಯುಕ್ತವಾಗ್ತದೆ ನಮ್ಮ ಆರೋಗ್ಯಕ್ಕೆ ಆಮೇಲೆ ದೊಡ್ಡಪತ್ರೆ ಕೂಡ ಹಾಗೆ ದೊಡ್ಡಪತ್ರೆಯನ್ನು ನಮ್ಮ ಮನೆಯಲ್ಲಿ ಮಕ್ಕಳಿದ್ದ ಮನೆಯಲ್ಲಿ ದೊಡ್ಡಪತ್ರೆಯನ್ನು ಖಂಡಿತವಾಗಿಯೂ ಬೆಳೆಸಿಕೊಳ್ಬೇಕು ದೊಡ್ಡಪತ್ರೆಯಿಂದ ಮಕ್ಕಳಿಗೆ ಈ ಸಣ್ಣ ಹುಟ್ಟಿದ ಮಕ್ಳಿಂದಲು ಕೂಡ ಈ ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ಐದು ಆರು ತಿಂಗಳ ಮಕ್ಕಳಿದ್ರೆ ಅವ್ರಿಗೆ ಶೀತ ಕೆಮ್ಮು ಇಂಥದ್ದು ಏನಾದರು ಕಂಡು ಬಂದರೆ ಆ ದೊಡ್ಡಪತ್ರೆಯ ಒಂದು ಎಲೆಯನ್ನು ನಾವು ಸ್ವಲ್ಪ ಅದನ್ನು ಬಿಸಿ ಮಾಡಿ ಅದರ ಶಾಖ ಕೊಡುವುದರಿಂದ ಮಕ್ಕಳಿಗೆ ಒಳ್ಳೆಯ ಇದಾಗ್ತದೆ ಉಸಿರಾಟಕ್ಕೆ ಸಹ ಅನುಕೂಲ ಆಗ್ತದೆ ಹಾಗೂ ಅದರಿಂದ ಮಕ್ಕಳ ಒಳಗಿರುವ ಕಫ ಕೂಡ ನೀರಾಗ್ತದೆ ಅಂತ ದೊಡ್ಡಪತ್ರೆಯಿಂದ ಹಾಗೂ ದೊಡ್ಡಪತ್ರೆಯನ್ನು ನಾವು ಆಹಾರ ಇದಕ್ಕೆ ನಮ್ಮ ತಂಬುಳಿಯನ್ನು ಮಾಡಿಕೊಳ್ಬೋದು ಅದರಿಂದ ನಮ್ಮ ದೇಹ ಜೀರ್ಣಕ್ರಿಯೆಗೆ ಅತಿ ಉತ್ತಮವಾದ ಅದೊಂದು ತಂಬ್ಳಿಯಾಗಿರ್ತದೆ ದೊಡ್ಡಪತ್ರೆ ತಯಾರಿಸಿ ಮಾಡಿದ ತಂಬುಳಿ ದೇಹಕ್ಕೆ ಕೂಡ ಉತ್ತಮ ಆರೋಗ್ಯಕ್ಕೆ ಕೂಡ ಉತ್ತಮ ಆಮೇಲೆ ತುಳಸಿ ಗಿಡ ಇಲ್ಲದ ಮನೆಯೇ ಇರುವುದಿಲ್ಲ ಅಂದರೆ ನಮ್ಮ ಈ ಹಿಂದೂಗಳಲ್ಲಿ ತುಳಸಿ ಅತಿ ಮುಖ್ಯವಾಗಿ ಎಲ್ಲರಿಗೂ ಬೇಕು ಪೂಜಾ ಕಾರ್ಯಕ್ರಮಕ್ಕೆ ಆಗಲಿ ಆಹಾರದ ಇದಕ್ಕೆ ಆಗಲಿ ಒಂದು ಎಲ್ಲ ಇದಕ್ಕೂ ಕೂಡ ತುಳಸಿ ಅತಿ ಉತ್ತಮವಾದ ಒಂದು ಔಸದ್ ಔಷಧೀಯ ಸಸ್ಯವೂ ಹೌದು ಆಮೇಲೆ ನಮ್ಮ ಧಾರ್ಮಿಕ ಭಾವನೆಗೆ ಅದು ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮಗೆ ತುಳಸಿ ಅಕ್ ಅತಿ ಮುಖ್ಯವಾಗಿ ಬೇಕು ತುಳಸಿಯನ್ನು ತುಂಬ ಬೆಳೆಸುವುದ್ರಿಂದ ನಮ್ಮ ಯಾವುದೇ ಒಂದು ಹೋಮ ಹವನ ಪೂಜೆಗಳಿಗೆ ತುಳಸಿ ಕ ತುಂಬ ಬೇಕಾಗಿರುವುದ್ರಿಂದ ತುಳಸಿ ತುಂಬ ನಾವು ಮನೇಲ್ಲಿ ಬೆಳೆಸಬೇಕಾಗ್ತದೆ ಕೆಲವ್ರು ನಮ್ಮ ಕೆಲವರೊಂದು ಮನೆಯಲ್ಲಿ ತುಳಸಿಯ ವನವೇ ಇರ್ತದೆ ಆ ಗಾಳಿಯನ್ನು ಸೇವಿಸುವುದ್ರಿಂದ ನಮ್ಮ ಆರೋಗ್ಯ ಕೂಡ ಉತ್ತಮವಾಗ್ತದೆ ಆಮೇಲೆ ನಮ್ಮಲ್ಲೇ ನಾವು ಇನ್ನು ಈ ಬಿಲ್ವಪತ್ರೆ ಕೂಡ ನಮ್ಮ ಮನೆಯಲ್ಲಿ ಉಂಟು ಹಾಗೆ ವೀಳ್ಯದೆಲೆ ಕೂಡ ಉಂಟು ವೀಳ್ಯದೆಲೆಯಿಂದ ವೀಳ್ಯದೆಲೆಯು ಕೂಡ ಹಾಗೆ ನಮ್ಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ವೀಳ್ಯದೆಲೆಯೂ ಬೇಕು ಹಾಗೆ ಒಂದು ಸಾಮಾನ್ಯ ಮನುಷ್ಯ ಈಗ ಒಂದು ಎಲೆ ಅಡಿಕೆ ತಿನ್ನಬೇಕಾದ್ರು ವೀಳ್ಯದೆಲೆಯೇ ಅದನ್ನು ಬಳಸುವುದು ಆಮೇಲೆ ಬಿಲ್ವಪತ್ರೆ ಕೂಡ ಹಾಗೆ ಶಿವನಿಗೂ ಅತಿ ಶ್ರೇಷ್ಠವಾದದ್ದು ಹಾಗೆಯೇ ಈ ಮಧುಮೇಹ ಇರುವವರ ನಮ್ಮ ಮನೆ ಮನೆಯಲ್ಲಿಯೇ ಮಧುಮೇಹ ರೋಗಿಗಳಿದ್ದರೆ ಆ ಬಿಲ್ವಪತ್ರೆಯನ್ನು ದಿವಸಾಗ್ಲು ಬೆಳಿಗ್ಗೆ ಎದ್ದು ಬಿಲ್ವಪತ್ರೆಯನ್ನು ತಿನ್ನುವುದರಿಂದ ಅವರ ಸ್ ಸಕ್ಕರೆಯ ಅಂಶ ಕೂಡ ಸ್ವಲ್ಪ ಮಟ್ಟಿಗೆ ರಕ್ತದಲ್ಲಿ ಕಡಿಮೆ ಆಗ್ತದೆ ಬಿಲ್ವಪತ್ರೆಯಿಂದ ನಾನಾ ಉಪಯುಕ್ತಗಳಿವೆ ಬಿಲ್ವಪತ್ರೆ ಅದರ ಚಿಗುರನ್ನು ನಾವು ತಿನ್ನೋದ್ರಿಂದ ಕೂಡ ನಮಗೆ ಒಳ್ಳೆಯ ಒಂದು ಖಾಲಿ ಹೊಟ್ಟೆಗೆ ಒಳ್ಳೆಯ ಒಂದು ಇದು ಮದ್ದು ಮದ್ದಾಗಿ ಅದು ಇದಾಗ್ತದೆ ಆ್ಯಂಟಿಬಯೋಟಿಕ್ಸ್ಗಿಂತ ಈ ಅದು ಈ ನಮ್ಮ ಆ್ಯಂಟಿಬಯೋಟಿಕ್ಸು ದೇಹಕ್ಕೆ ಅತಿ ಹೆಚ್ಚು ವಿಷವನ್ನು ಕೊಡ್ತದೆ ಒಮ್ಮೆಗೆ ಕಡಿಮೆಯಾಗ್ತದೆ ಆದರೆ ಈ ಮನೆಮದ್ದುಗಳು ಉಂಟಲ್ಲ ನಿಧಾನವಾಗಿ ಕಡಿಮೆ ಆದ್ರೂ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಅಪಾಯ ಇರುವುದಿಲ್ಲ ಅದರಿಂದ ಹಾಗಾಗಿ ಮನೆಮದ್ದುಗಳನ್ನು ನಾವು ಸಸ್ಯಗಳನ್ನು ಬೆಳೆಸಿಕೊಂಡು ಮನೆಮದ್ದು ಮಾಡುವುದು ಉಪಯುಕ್ತ